ಹದಿಮೂರು ಆಗಸ್ಟ್ ಸಾವಿರದ ಒಂಬೈನೂರ ತೊಂಬತ್ತನಾಲ್ಕು ಇಪ್ಪತ್ತೆಂಟು ಸೆಪ್ಟೆಂಬರ್ ಸಾವಿರದ ಏಳ್ನೂರ ಅರುವತ್ತೆಂಟು ಹದಿನಾಲ್ಕು ಜೂನ್ ಎರಡು ಸಾವಿರದ ಐದು ಆರು ಜುಲೈ ಎರಡು ಸಾವಿರದ ನಾಲ್ಕು ಇಪ್ಪತ್ತೈದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ಮೂರು